ಹಾಂ ನಮಸ್ಕಾರ ಸರ್ ಹಾಂ ಹೌದು ಸರ್ ನಮಸ್ಕಾರ ಬನ್ನಿ ಹಾಂ ಹೌದು ಸರ್ ಹಲೋ ಓ ಶಬ್ದ ಕೇಳ್ತಾ ಇಲ್ಲವಾ ಹಾಂ ಹಾಂ ಸರಾ ಆ ಮೊಬೈಲಾ ಮೊಬೈಲ್ದು ಹೆಸರೇನು ಅಂದ್ರಿ ಸರ್ ಓಕೆ ಸರಿ ಸರ್ ಸರ್ ಅದು ಅದು ಅದರದ್ದು ಮೈಕ್ರೋಫೋನ್ ಅಂತ ಒಂದು ಇರುತ್ತೆ ಅದಕ್ಕೆ ನಿಮ್ಮ ಮಾತನ್ನು ಕೇಳಿಸಿಕೊಂಡು ಬೇರೆಯವರಿಗೆ ಕಳಿಸಿ ಕೊಡುತ್ತೆ ಸರ್ ಅದರಲ್ಲಿ ಏನು ತೊಂದರೆ ಇಲ್ಲ ಅ ಇದು ಮೈಕ್ರೋಫೋನ್ ಇರ್ ಇರುತ್ತಲ್ಲ ಸರ್ ಅದು ಅದಾದರೆ ಸಾಧ್ಯವಾದರೆ ಅದನ್ನು ಹೊಸದು ಹಾಕ್ಸಿ ಕೊಡ್ತಿವಿ ಮತ್ತು ಇನ್ನೊಂದು ಸ್ಪೀಕರ್ ಇದ್ಯಲ್ಲ ಸರ್ ಸರ್ ಅದನ್ನು ಚೇಂಜ್ ಮಾಡ್ಕೊಡ್ತಿವಿ ಹಾಂ ಸರ್ ಅದು ವಾರೆಂಟಿ ಕಾರ್ಡ್ ಎಲ್ಲ ಇದೆಯಾ ಸರ್

ಓ ಅದರ ಚಿತ್ರ ಇಲ್ಲವಾ ಸರ್ ಅದರ ಚಿತ್ರ ಇಲ್ಲವಾ ಸರ್ ಹಾಂ ಹಾಂ ಹಾಂ ಸರ ಅದೂ ನಿಮಗೆ ಆ ಕಡಿಮೆ ಆಗಲ್ಲ ಸರ್ ಅಂದರೆ ಡಿಸ್ಕೌಂಟು ಬರಲ್ಲ ಬಟ್ ನಾವು ನಾವು ಒಂದು ಸಾವಿರದ ಐನೂರರಿಂದ ಎರ್ಡು ಸಾವಿರದ ವರೆಗು ಆಗ್ಬೋದು ಸರ್ ಹಾಂ ಕೊಟ್ಟಿದ್ದೇವಲ್ಲಾ ಸರ್ ಅದನ್ನ ನೀವು ಇಟ್ಕೊಬೇಕಿತ್ತು ಆದರೆ ಏನು ಮಾಡಕ್ಕಾಗಲ್ಲ ಬಟ್ ಪರವಾಗಿಲ್ಲ ಬಿಡ್ರಿ ಸರ್ ನಾವು ಮಾಡ್ಕೊಡ್ತೀವಿ ಆ ಥರ ಮಾಡಕ್ಕೆ ಬರಲ್ಲ ಸರ್ ಅದು ಕಂಪ್ನಿಯಿಂದ ಮಾಡೋದು ಕಂಪ್ನಿ ಇಂದ ಆ ಮಾರುಕಟ್ಟೆಗೆ ಹೋಗಿ ಅದೆಲ್ಲ ತರಿಸಿ ಮಾಡ್ಬೇಕಾಗುತ್ತೆ ನಮ್ಮ ಹಣದಲ್ಲಿ ಮಾಡಕ್ಕೆ ಬರಲ್ಲ ಸರ್ ಅದು ನಿಮ್ಮ ಹಣದಲ್ಲೇ ಮಾಡಬೇಕಾಗುತ್ತದೆ ಸರ್ ಇದು ಕಂಪನಿದು ಅಲ್ಲ ತೊಂದರೆ ಸರ್ ಅದು ನಿಮ್ಮ ತೊಂದರೆ ಸರ್ ಅಂದರೆ ಏನಂದರೆ ನೀವು ಅದನ್ನ ಇಟ್ಕೊಬೇಕಿತ್ತು ಸರ್ ಸರಿಯಾಗಿ ಸೇಫಾಗಿ ಸುರಕ್ಷಿತವಾಗಿ ಇಟ್ಕೊಂಡಿರಬೇಕಿತ್ತು ಸರ್ ಅದು ಸರ್ ಅದು ನೀವು ಏನಾದರೂ ಈ ಥರ ಜಾಸ್ತಿ ಅದು ಸೌಂಡ್ ಇಟ್ಕೊಂಡು ಅದು ಕೆಲವು ಸೌಂಡ್ಗಳನ್ನು ಇಟ್ಕೊಂಡು ಹೈ ಸೌಂಡ್ ಇಟ್ಕೊಂಡು ಮಾತಾಡಿ ಮತ್ತೆ ಬೀಳಿಸಿ ಏನಾದರೂ ಆದರೆ ಅದಕ್ಕೆ ವಾರಂಟಿ ಇದೆ ಸರ್ ಅದಕ್ಕೆ ವಾರಂಟಿ ಅಂತ ಅಂತ ಇದೆ ಅದಕ್ಕೆ ವಾರಂಟಿ ಅಂತ ಇದೆ ಸರ್ ಎಲ್ಲದು ಇದೆ ಅದನ್ನ ಮಾಡ್ಕೋಡಕ್ಕೆ ಅಂತನೇ ನಮ್ಮ ಕಂಪ್ನಿ ಇರೋದು ಸರ್ ಮಾಡ್ಕೊಡ್ತೀವಿ ಸರ್ ವಾರಂಟಿ ತೊಗೊಂಡು ಬನ್ನಿ ಸರ್ ಮಾಡ್ಕೊಡ್ತೀವಿ ಅದೇ ಮಾಡ್ಕೊಡ್ತೀವಿ ನಿಮ್ಮ ಹತ್ರ ವಾರಂಟಿ ಇದ್ದರೆ ತೊಗೊಂಡು ಬನ್ನಿ ಸರ್ ಮಾಡ್ಕೊಡ್ತೀವಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಸರ್ ಅದಕ್ಕೆ ಅದು ಅಮೌಂಟ್ ಆಗತ್ತೆ ದುಡ್ಡು ಆಗುತ್ತೆ ಸರ್ ನೀವು ನಮ್ಮ ಕಂಪ್ನಿ ಅಂತ ಅಲ್ಲ ಸರ್ ಯಾವುದೇ ಕಂಪ್ನಿಗೆ ಹೋದರೂ ಇದೇ ಥರ ಆಗುತ್ತೆ ಸರ್ ಅಂದರೆ ನೀವು ಕರೆಕ್ಟಾಗಿ ಎಲ್ಲ ಇಟ್ಕೊಂಡು ಇದ್ದರೆ ವಾರಂಟಿ ಕಾರ್ಡು ಅದ್ರ ಬೇಕಾಗಿರೋವಂಥ ಪತ್ರಗಳು ಇಟ್ಕೊಂಡಿದ್ದರೆ ಎಲ್ಲಾ ನಿಮಗೆ ಫ್ರೀಯಾಗಿ ಸಿಗುತ್ತೆ ಉಚಿತವಾಗಿ ಸೇವೆನೇ ಉಚಿತವಾಗಿ ಸೇವೆ ಬರುತ್ತೆ ಸರ್ ಸೇವೆ ಆಶ್ಚರ್ಯ ಆಗುವಂಥದ್ ಏನಿಲ್ಲ ಸರ್ ಇದು ಮೊಬೈಲ್ ಇವಾಗ ಬರ್ತಾ ಇರೋ ಮೊಬೈಲಲ್ಲೆಲ್ಲಾ ಅಷ್ಟು ಕ್ವಾಲಿಟಿ ಎಲ್ಲ ಇಲ್ಲ ಮೊದಲು ನೋಕಿಯಾ ಅಂತ ಬರ್ತಿತ್ತು ಇವಾಗ ಐಫೋನ್ ಆ ಥರ ಬ್ರ್ಯಾಂಡೆಡ್ ಎಲ್ಲಾ ಫೋನ್ ಬರ್ತಾವಲ್ಲ ಇದು ಸ್ಯಾಮ್ಸಂಗೂ ಬ್ರಾಂಡೆಡೇ ಸರ್ ನಮ್ಮ ಕಂಪ್ನೀಲಿ ಇರೋದೆಲ್ಲ ಬ್ರಾಂಡೆಡ್ ಫೋನೇ

ನಮ್ಮ ಕಂಪ್ನೀಲಿ ಯಾವಾಗಲೂ ಬೆಸ್ಟ್ ಪ್ರಾಡಕ್ಟ್ ಕೊಡ್ತೀವಿ ಸರ್ ಬೆಸ್ಟ್ ಸರ್ವಿಸ್ ಬೆಸ್ಟ್ ಪ್ರಾಡಕ್ಟ್ ಬೆಸ್ಟ್ ಎಲ್ಲಾ ಸರ್ವಿಸ್ ಬೆಸ್ಟಲ್ಲಿ ಆಗ ಉಚಿತ ಉತ್ತಮವಾಗಿ ಕ್ ನೀಡುತ್ತೇವೆ ಸರ್ ಹಾಂ ಬನ್ನಿ ಸರ್ ಬನ್ನಿ ಸರ್ ಹಾಂ ಸರ್ ನಿಮ್ಮ ಹತ್ರ ವಾರಂಟಿ ಕಾರ್ಡ್ ಇದ್ದರೆ ತೊಗೊಂಡು ಬನ್ನಿ ಇಲ್ಲ ಅಂದರಲ್ಲ ಸರ್ ಸೊ ಹಾಗಾಗಿ ನಿಮಗೆ ಅಮಾ ಕಮ್ಮಿ ಮಾಡ್ಸ್ತೀನಿ ಸರ್ ಅಂದರೆ ಅದಕ್ಕೆ ಒಂದು ಆಧಾರ ಅಂತ ಒಂದು ಇರುತ್ತಲ್ಲ ಸರ್ ಅದು ಯಾವಾಗ ಏನು ಅಂತ ನಿಮಗೆ ಇವಾಗ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಸರ್ ಹಾಗೆ ನಿಮ್ಮ ಎಲ್ಲ ಅಡ್ರೆಸ್ಸು ಎಲ್ಲ ಇದೆಯಲ್ಲ ಸರ್ ಅದೇ ಥರ ಅದಕ್ಕೂ ಒಂದು ಆಧಾರ ಅಂತ ಅದೊಂದು ಇರುತ್ತೆ ಸರ್ ಹಾಂ ಆಧಾರಕ್ಕೆಲ್ಲ ಸೇರಿ ಸೇರಿಸ್ಕೊಂಡು ನಾವು ನಮ್ಮ ಕಂಪ್ನಿಗೆ ಸಬ್ಮಿಟ್ ಮಾಡ್ಬೇಕು ಸರ್ ಕಂಪ್ನಿಗೆ ಕಳ್ಸ್ಕೊಡಬೇಕು ಅವರು ಮಾಡ್ಕೊಡ್ತಾರೆ ಹಾಂ ಬಿಲ್ ತೊಗೋಂಡು ಬನ್ನಿ ಸರ್ ಬಿಲ್ಲು ಬರೀ ಅದೊಂದು ಇದ್ದರೆ ಸಾಕಾಗಲ್ಲ ಸರ್ ಹಾಂ ಬನ್ನಿ ಸರ್ ಬನ್ನಿ ಮಾಡಣ ಸರಿ ಮಾಡಿ ಸರಿಯಾಗಿ ಸರ್ವಿಸ್ ಮಾಡ್ಕೊಡ್ತೀವಿ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಸಂಗೀತಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್